ಅಂದರೆ ಚಿತ್ರ ಚಿತ್ರ ಬಿಡ್ಸಕ್ಕೆ ಇವಾಗ ಮಾಮೂಲಿ ಬ್ರೆಷ್ಷು ಬ್ರೆಷ್ಷು ಬೇಕು ಆಮೇಲೆ ಬಣ್ಣಗಳು ಬೇಕು ವಾಟರ್ ಪ ವಾಟರ್ ಪೇಂಯ್ಟಾಗಲಿ ಆಮೇಲೆ ಕ್ರೈನ್ಸಾಗಲಿ ಸ್ಕೆಚ್ ಪೆನ್ಸಾಗಲಿ ಅಂಥವೆಲ್ಲ ಬೇಕು ಆಮೇಲೆ ಮೇನಾಗಿ ಹಾಳೆ ಕ್ಯಾನ್ವಸ್ಸು ನಾನು ಉಪಯೋಗ್ಸೋದು ಅಂದರೆ ಸ್ಕೆಚ್ಗಳಲ್ಲಿ ಬಣ್ಣಗಳಲ್ಲಿ ಕ್ಯಾಮ್ಲಿನ್ ವಾಟ್ರು ಕ್ಯಾಮ್ಲಿನ್ ವಾಟ್ರು ಪೇಂಯ್ಟರ್ಸು ಜಾಸ್ತಿ ಯೂಸ್ ಮಾಡೋದು ಅದು ಬಿಟ್ಟರೆ ಕ್ರೇನ್ಸು ಜಾಸ್ತಿ ಯೂಸ್ ಮಾಡ್ತೀನಿ ಅಂದರೆ ನನಗೆ ಯಾವ್ದೂ ದುಬಾರಿ ಅನಿಸಿಲ್ಲ ಇದರಲ್ಲಿ ಮಾ ಐಟಮ್ಗಳಲ್ಲಿ